ಶಿಕ್ಷಣದ ವ್ಯವಸ್ಥೆ ತುಂಬ ಬದಲಾಗಿದೆ ಅಂತಾನೆ ಹೇಳ್ಬೌದು ಯಾಕಂತ ಹೇಳಿದರೆ ಮುಂಚೆಗಿಂತ ಇವಾಗ ತುಂಬ ಒಳ್ಳೆಯ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಪಾಠದ ಜೊತೆಗೆ ಆಟೋಟ ಸ್ಪರ್ಧೆಗೆ ಕೂಡ ತುಂಬ ಒತ್ತು ಕೊಡ್ತಾ ಇದ್ದಾರೆ ಯಾರು ಅದರಲ್ಲಿ ಪರಿಣಿತ ಇದ್ದಾರೆ ಅವರಿಗೆ ತುಂಬ ಅದ್ರಿಂದ ಅದರಲ್ಲೇ ಮುಂದೆ ಬರಲಿಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಪಾಠದಲ್ಲಿ ಕೂಡ ಅಷ್ಟೇ ಅವರು ಕಲಿಯುವುದಕ್ಕೆ ತುಂಬ ಆಸಕ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಯಾವೆಲ್ಲ ಪುಸ್ತಕಗಳು ಬೇಕು ಅದಕ್ಕೆ ಹಾಗೆ ಇನ್ನಿತರ ಏನು ಹಣದ ರೂಪದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಆಗಿರ್ಬೌದು ಹೀಗೆ ಹಲವಾರು ಏನು ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಹಾಗೆ ಊಟದ ವ್ಯವಸ್ಥೆ ಕೂಡ ಹಾಗೆ ಅವರಿಗೆ ಏನು ಪೋಸ ಪೋಷಕಾಂಶ ಬೇಕು ಮಕ್ಕಳ ಆರೋಗ್ಯಕ್ಕೆ ಅದನ್ನು ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹೀಗೆ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ